ಬಳ್ಳಾರಿ ಜಿಲ್ಲೆಯಲ್ಲಿ ಜಿಲ್ಲೆಯ ಯುವ ಜನತೆ ಇವತ್ತಿನ ಪರಿಸ್ಥಿತಿ ಯಾ ರೀತಿ ಐತಂದರೆ ಮುಂದಿನ ಶಿಕ್ಷಣದಲ್ಲಿ ಉದ್ಯೋಗ ಉದ್ಯೋಗ ಶ್ ಉದ್ಯೋಗದ ಕೊರತೆಯಿದೆ ಶಿಕ್ಷಣ ಯುವ ಜನತೆಯಲ್ಲಿ ಆಮೇಲೆ ನಾಯ್ಕತ್ವದ ಕೊರತೆ ಐತೆ ಮುಖ್ಯ ಸವಾಲುಗಳು ಏನಂದ್ರೆ ಇಲ್ಲಿ ಪ್ರೈವೇಟ್ ಸ್ಕೂಲ್ಗಳ್ ಆಗಿರೋದರಿಂದ ಬಡ ಬಡ ಜನಗಳು ಗೊರ್ಮೆಂಟ್ ಶಾಲೆಗೆ ಕಳಿಸ್ತಾರ ಆ ಶಾಲೆಯಲ್ಲಿ ಕರೆಟ್ಟಾಗಿ ವ್ಯವಸ್ಥೆ ಇಲ್ಲ ಯಾಕಂದರೆ ಟೀಚರ್ಸ್ ಕೊರತೆ ಐತೆ ರೂಮ್ಗಳು ಕೊರತೆ ಐತೆ ಆಮೇಲೆ ನಮ್ಮ ಶ್ರೀಮಂತ್ರು ಏನು ಮಾಡ್ತಾರೆ ಎಲ್ಲ ಖಾಸ್ಗಿ ಶಾಲೆಗಳಿಗ್ ಕಳಿಸಿ ಮಕ್ಕಳನ್ನು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ತಿದರೆ ಯಾಕಪ್ಪ ಅಂದರೆ ಇವತ್ತಿನ ದಿನದಲ್ಲಿ ಹೇಳಬೇಕಪ್ಪ ಅಂದರೆ ಒಬ್ಬ ರೈತನ ಮಗ ದುಡ್ಡು ಇಲ್ಲದೆ ಅದೂ ಇಲ್ಲೆ ಹೋಬೇಕು ಯಾಕಂದರೆ ಗೊರ್ಮೆಂಟ್ ಸ್ಕೂಲಿಗೇ ಹೋಬೇಕು ಎಲ್ಲರು ಹೇಳ್ತರೆ ಗೊರ್ಮೆಂಟ್ ಸ್ಕೂಲ್ನಾಗ ಓದಿದವ್ರು ಡಿ ಸಿ ಆಗಿವಿ ಎ ಸಿ ಆಗಿವಿ ಆಮೇಲೆ ನಾವು ಮೇನೇಜರ್ ಆಗಿವಿ ಎಲ್ಲ ಹಾಗೆಲ್ಲ ಹೇಳ್ತರ ಆವತ್ತಿನ ಶಿಕ್ಷಣ ವ್ಯವಸ್ಥೆ ಹಂಗ್ ಇತ್ತು ಯಾಕಂದ್ರೆ ಒಬ್ಬರು ಬಡದ್ರೆ ಯಾಕೆ ಯಾರು ಬಡದ್ರು ಅಂದ್ರೆ ಟೀಚರ್ ಬಡದ್ರು ಅಂದ್ರೆ ಭಾಳ ಸಂತೋಷ ಆಗ್ತಿತ್ತು ಇವತ್ತಿನ ರೀತಿ ಏನು ಆಗಿಬಿಟೈತಪ್ಪ ಅಂದರೆ ಟೀಚರ್ ಬಡದ್ರು ಅಂದ್ರೆ ಟೀಚರ್ ಮನೆಯಾಗ್ ಕುತ್ಕೋಬೇಕು ಯಾಕಂದ್ರೆ ಇವತ್ತು ಮಕ್ಕಳನ್ನೇ ಟೀಚರು ಮನೆಗೋಗಿ ಕರ್ಕಂಡು ಬರೊ ವ್ಯವಸ್ಥೆ ಆಗಿದೆ ದುಡ್ಡು ಇರೋರು ಖಾಸ್ಗಿ ಶಾಲೆಗ್ ಸೇರಿಸ್ತಾರೆ ದುಡ್ಡು ಇಲ್ದೊರು ಗೊರ್ಮೆಂಟ್ ಶಾಲೆಗ್ ಸೇರಿಸ್ತಾರೆ ಗೊರ್ಮೆಂಟ್ ಟೀಚರ್ಸ್ ಮನೆಗ್ ಒಯಿ ಮಕ್ಳ ಕರ್ಕಂಬರೋ ವ್ಯವಸ್ಥೆ ಆಗಿತ್ತು ಯಾಕಂದರೆ ಸ್ಕೂಲಲ್ಲಿ ಸ್ಟ್ರೆಂತ್ ಇಲ್ಲ ಆಮೇಲ್ ಟೀಚರ್ದು ಸಂಖ್ಯೆ ಕಡಿಮಿದೆ ಒಂದು ವಿಷಯಕ್ಕಿದ್ರೆ ಇನ್ನೊಂದು ವಿಷಯಕ್ಕಿಲ್ಲ ಆಮೇಲೆ ಬಿಲ್ಡಿಂಗ್ಸ್ಗಳಂತು ಅದರದ್ದೂ ವ್ಯವ್ಯಸ್ಥೆ ಅಂತು ಭಾಳ ವಿಚಿತ್ರವಾಗೈತಿ ಆಮೇಲೆ ಅದಕೊಂದು ಬಾಡಿ ಮಾಡ್ತಾರೆ ಶಿಕ್ಷಣಕ್ಕೆ ಒಂದು ಬಾಡಿ ಮಾಡ್ಯಾರೆ ಮಾಡಿ ಏನಂದ್ರೆ ಎಸ್ಡಿಎಂಸಿ ಅದ್ಯಕ್ಷರ ಹಾ ಅದ್ಯಕ್ಷರ ಅದನ್ನು ರಾಜಕೀಯ ತಂದು ಆ ಸ್ಕೂಲಾಗ್ ಇಟ್ರು ಅವ್ರ್ ಏನ್ಮಾಡ್ತಾರೆ ಏ ಇಲ್ಲ ಎಲ್ಲರು ಬಿ ಜೆ ಪಿಯರ್ ಆಗಬೇಕು ಕಾಂಗ್ರೆಸ್ನೊರು ಆಗ್ಬೇಕು ದಳದೋರ್ ಆಗ್ಬೇಕು ಅಂತ ಇಂಥ ವಿಚಾರಗಳು ಹಳ್ಳಿಯಲ್ಲಿ ತುಂಬಿಕೊಬಿಟ್ಟವ್ ಅದಕ್ಕಾ ಗಲಾಟೆ ನಾನು ಅಧ್ಯಕ್ಷ ಆಗ್ಬೇಕು ನೀನು ಅಧ್ಯಕ್ಷ ಆಗ್ಬೇಕು ನಾನು ಮೆಂಬರ್ ಆಗ್ಬೇಕು ನೀನು ಮೆಂಬರ್ ಆಗ್ಬೇಕು ಇಂಥಾ ಗಲಾಟೆಗಳು ಮಾಡಿಕೊಂಡು ಹಳ್ಳಿಯಲ್ಲಿ ಗಲಾಟೆ ಆದ ಕೂಡ್ಲೆ ಏನು ಆಗ್ತತೆ ಯಾಕಂದ್ರೆ ಅವನು ವಿದ್ಯಾ ಓದ್ತಕಂಥ ತಂದೆ ಗಲಾಟೆ ಮಾಡಿದಾಗ ಅವನಿಗೆ ಇಂಟ್ರೆಸ್ಟ್ ಕಡಿಮೆಯಾತ್ತೆ ಯಾಕಪ್ಪ ಇವೆಲ್ಲ ಗಲಾಟೆ ಮಾಡಿಕೊಂಡು ಇಂಥವಲ್ಲ ನಮ್ಗೆ ಏನು ಬೇಕಪ್ಪ ಅಂದ್ರೆ ಫೀವರಾಗಿ ವಿದ್ಯಾ ಹೇಳಿಕೊಡ್ತಕಂಥ ಶಾಲೆ ಬೇಕು ಆಮೇಲೆ ಆ ಶಾಲೆಯಲ್ಲಿ ಟೀಚರ್ಗಳು ಬೇಕು ಶಿ ಟೀಚರ್ಗಳ್ ಜೊತೆಗೇ ಶಾಲೆಯ ಕೊಠಡಿಗಳು ಚೆನ್ನಾಗಿರ್ಬಕು ಯಾಕಂದರೆ ಇವತ್ತಿನ ರೀತಿಯಾಗಿ ಮಕ್ಳಿಗೆ ಏನಂದ್ರೆ ಬಸ್ಸಿನ ವ್ಯವಸ್ಥೆ ಇಲ್ಲ ಟೀಚರ್ಗಳಿಗೆ ಬಸ್ನ ವ್ಯವಸ್ಥೆ ಇಲ್ಲ ಆಮೇಲೆ ಆರು ಆರು ಕಿಲೋಮೀಟ್ರ್ ಮೂರು ಮೂರು ಕಿಲೋಮೀಟ್ರ್ ನಡ್ಕಂಡು ಬರ್ಬೇಕು ಇಂಥ ಪರಿಸ್ಥಿತಿಗಳು ಮಕ್ಕಳು ಹೆದರಿಸ್ತಕ್ಕಂತ ಇದಾಗಿದೆ ಆಮೇಲೆ ಊಟ ಊಟದ ವ್ಯವಸ್ಥೆ ಭಾಳಾ ಮಕ್ಕಳಿಗೆ ಸವಾಲಾಗೇ ಆಗಿದೆ ಯಾಕೆಂದ್ರೆ ಅಡ್ಗೆ ಮಾಡೋರು ವ್ಯವಸ್ಥೆ ಕರೆಟ್ಟಾಗಿಲ್ಲ ಹುಳ ಬಿದ್ರೆನು ಉಪ್ಪು ಹಾಕಿರೆನು ಏನು ಬಿದ್ರೆ ಮಕ್ಕಳು ತಿಂದ್ಬರಕು ಯಾಕಂದ್ರೆ ಬಡೂರು ಮಕ್ಕಳು ಆ ವಿದ್ಯಾರ್ಥಿಗಳು ಇಂಥ ಸವಾಲುಗಳನ್ನು ಎದುರ್ಸ್ಬೆಕಾತ್ತೆ ಆಮೇಲೆ ಈ ಜಿಲ್ಲೆಯಲ್ಲಿ ನಿರುದ್ಯೋಗ ತಾಂಡವ ಆಡ್ತತಿ ಯಾಕೆ ತಾಂಡವ ಆಡ್ತಪ್ಪ ಅಂದರೆ ಈಗ ಐ ಟಿ ಐ ಮಾಡ್ದೊರು ಅದರೆ ಡಿಪ್ಲೋಮ ಮಾಡ್ದೊರು ಅದರೆ ಇಂಜಿನಿಯರ್ ಮಾಡ್ದೊರು ಅದರೆ ಆದರೆ ಆ ಮಕ್ಳನ್ನು ಎಲ್ಲಿಗೆ ಕಳಿಸ್ಬೇಕು ಯಾಕಂದರೆ ಎಲ್ಲಿಗೆ ಯಾವ ಒಂದು ಇಲ್ಲಿ ಇಂಡಸ್ಟ್ರಿಲೆ ಇದೇವ ಜಿಂದಾಲ್ ಐತೆ

ಇರ್ಬೋಕಲ್ಲ ಯಾಕಂದ್ರೆ ಆ ಲೆವೆಲ್ಲಾಗಿ ಬೆಳೆದಿರ್ತಕಂಥ ವ್ಯಕ್ತಿ ಇದ್ರೆ ಯಾರ್ನಾನ ಶಾಸಕರಾಗ್ಲು ಆಮೇಲೆ ನೆಕ್ಸ್ಟು ಮತ್ತು ನಾ ಸ್ವಲ್ಪ ಚೆನ್ನಾಗಿ ಆಡ್ಡಾಡ್ತಾಕಂಥ ವ್ಯಕ್ತಿಗಳಾಗಲು ಅವ್ರನ್ನೆಲ್ಲ ಹಿಡ್ಕಂಡೋದರೆ ಅಲ್ಲಿ ಕೆಲಸ ಆಗ್ತಾವ ಇದರಿಂದ ನಮ್ಮ ವಿದ್ಯಾರ್ಥಿಗಳು ಈ ಸವಾಲನ್ನು ಎದುರಿಸ್ಬೇಕಾಗ್ತತಿ ಯಾರೋ ನೂರುಕ್ಕೆ ಒಬ್ಬರು ಕೆಲಸ ಬಂದರೆ ಎಲ್ಲ ನೂರುಕ್ಕೆ ನೂರು ಜನ ಕೆಲಸ ಯಾವುದೇ ಆಗಿರಲಿ ಪ್ರೈವೇಟ್ ಆಗಿರಲಿ ಗೋರ್ಮೆಂಟ್ ಆಗಿರಲಿ ಆ ಕೆಲಸ ಕೊಟ್ಟರೆ ಅವ್ರು ಮುಂದಿನ ತಂದೆ ತಾಯಿ ಸಾಕ್ತಕಂಥ ಒಂದು ಜವಾಬ್ದಾರಿಯನ್ನು ಹೋರ್ತಾರೆ ಇಂಥಾ ಇಂಥ ಒಂದು ಇದಕ್ಕೆ ಆಮೇಲೆ ಟ್ರೇನಿಂಗ್ ಅಂತ ಕೌಶಲ ಉದ್ಯಮಶೀಲತೆ ಅಂತ ಟ್ರೈನಿಂಗ್ ಒಂದ್ ಕೊಡ್ತರೆ ಟ್ರೈನಿಂಗ್ ಕೊಡತ್ರೆ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ರೂಪಾಯಿಗೆ ನಾವು ಬೆಂಗ್ಳೂರು ಪೂನ ಬಾಂಬೆ ಚೆನ್ನೈ ಇವ್ಕೆಲ್ಲ ಹೋಬೇಕಾಗ್ತತಿ ಹನ್ನೆರಡು ಸಾವಿರಕ್ಕೆ ಬರ್ತಕಂಥದ್ ಏನು ಬರ್ತೈತಿ ಇವತ್ತಿನ ರೀತಿಯಾಗ ಐ ಟಿ ಐ ಮಾಡಿದೋನು ಡಿಪ್ಲಮ್ ಮಾಡ್ದಾ ಹನ್ನೆರಡು ಸಾವಿರಕ್ಕ ಹದಿನೈದು ಸಾವಿರಕ್ಕ ಮಾಡೋಂತ ಕೆಲಸ ಏನಿದೆ ಅಂದೆ ಅದನ್ನೆ ಇದ್ದಂಗೆ ವ್ಯವಸಾಯ ಮಾಡಲಿ ಬಿಡು ಇಂಥ ಸವಾಲುಗಳನ್ನು ವಿದ್ಯಾರ್ಥಿಗಳು ಎದ್ರುಸ್ಬೇಕಾಗ್ತತಿ ಇಂತಿ ನಮ್ಮ ಬಳ್ಳಾರಿ ಜಿಲ್ಲೆಯ ಬಿ ವೆಂಕಟೇಶ್